ಹಾಂ ನಾನು ಹೊಸದಾಗಿ ಒಂದು ಅಡ್ಗೆ ಕಲ್ತಿದೆ ಅದು ಹೆಂಗೆ ಕಲ್ತಿದೆ ಅಂದರೆ ಈ ಕಡೆನೂ ಮಾಡ್ತಾರೆ ಬಟ್ ಅದು ದಕ್ಷಿಣ ಕರಾವಳಿ ಇರ್ತದಲ್ಲ ಆ ಕಡೆ ಸ್ವಲ್ಪ ಚೇಂಜ್ ಇರ್ತದೆ ಅದು ಎದು ಅಂದ್ರೆ ವೆಜಿಟೇಬಲ್ ಪಲಾವ್ ಹಾಂ ಅದು ಸೇಮ್ ಇನ್ಗ್ರೀಡಿಯಂಟ್ಸ್ ಎಲ್ಲ ಸೇಮ್ ಇರ್ತವೆ ಬಟ್ ಅಲ್ಲಿಂದು ಚೇಂಜು ಹೆಂಗಂದ್ರೆ ಈಗ ಅದಕ್ಕೆ ಸ್ವಲ್ಪ ಮಸಾಲೆಗಳೆಲ್ಲ ಹಾಕ್ತರು ಅದ್ಯಾವುದು ಅಂದ್ರೆ ಈಗ ಕಾಯಿ ತುರಿ ಇರ್ತದಲ್ಲ ಅದು ಆಮೇಲೆ ಎಲ್ಲಿಂದ್ರು ಯೂಟ್ಯೂಬ್ ನೋಡಿ ಕಲ್ಕೊಂಡಿದ್ದೆ ಅದು ನನಗೆ ಇಷ್ಟ ಆಯ್ತದೆ ಅದು ಯುಟ್ಯೂಬ್ನಲ್ಲಿ ಭಟ್ ಆ್ಯಂಡ್ ಭಟ್ ಚಾನಲ್ ಬರ್ತದಲ್ಲ ಹಾಂ ಅದರಲ್ಲಿ ನೋಡಿದೆ ನಾನು ಅದಕ್ಕೆ ವೆಜಿಟೇಲ್ ಪಲಾವ್ದು ತುಂಬ ಇದಿರ್ತದದು ಅದಕ್ಕೆ ಏನು ಬೇಕಂತಂದ್ರೆ ಕಾಯಿತುರಿ ಬೇಕು ಆಮೇಲೆ ಇದು ಲವಂಗ ಏಲಕ್ಕಿ ಆಮೇಲೆ ಇವು ಹರಾ ಬಟಾಣ ಅವೆಲ್ಲ ನೆನ್ಸಿಟ್ಟಿಂದು ಆಮೇಲೆ ಇವು ಇದು ಲವಂಗಿನ ಎಲೆ ಆಮೇಲೆ ಮತ್ತೇನಂತಾರಂದ್ರೆ ಅವು ಮಸಾಲೆ ಪದಾರ್ಥ ಅದರ ಇವು ದಾಲ್ಚಿನ್ನಿ ಎಲ್ಲ ರುಬ್ಕೊಂಡು ಮ ಹುರ್ಕೋಬೇಕವೆಲ್ಲ ಫಸ್ಟು ದಾಲ್ಚಿನ್ನಿ ಲವಂಗ ಮೆಣಸು ಪೆಪ್ಪರ್ ಅಂತಾರಲ್ಲ ಮೆಣಸು ಹ್ಞೂ ಅವು ಅವೆಲ್ಲ ಫಸ್ಟ್ ಎಲ್ಲ ಹುರ್ಕೊಂಡು ಆಮೇಲೆ ಇವು ಏನು ಅಲ್ಲ ಬೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತೇನದಂತಂದ್ರೆ ಹ್ಞೂ ಅವೆಲ್ಲ ಒಂದ್ಸ್ ಚಂದ ಹುರ್ಕೊಂಡು ಮತ್ ಇವು ಬಟಾಣಿ ಬಟಾಣಿ ನೆನ್ಸಿಟ್ಟು ಮೊದಲೇ ರಾತ್ರಿನೇ ನೆನ್ಸಿಟ್ಕೊಬೇಕು ಬಟಾಣಿ ಅವು ನೆನ್ಸಿಟ್ಟಿದ್ದು ಬಟಾಣಿ ಮತ್ತು ಇವು ಆಲೂಗಡ್ಡೆ ಇವೆಲ್ಲ ಸಪ್ರೇಟಾಗೆಲ್ಲ ಇದು ಮಾಡ್ಕೊಂಡು ಇಕ್ಕೋಬೇಕು ಅದು ಹೂಕೋಸು ಅಂತಾರಲ್ಲ ಅದು ಹಾಂ ಹಾಂ ಹೂಕೋಸು ಅದು ಇರಬೇಕು ಆಮೆ ಅವೆಲ್ಲ ತುಪ್ಪ ಮತ್ತೇನು ತುಪ್ಪ ಅವೆಲ್ಲ ತುಪ್ಪ ಇಟ್ಕೊಂಡು ಫಸ್ಟ್ ಎಲ್ಲ ಹುರ್ಕೊಂಡು ಅದಕ್ಕೆ ಮಸಾಲೆ ಮಾಡ್ಕೋಬೇಕು ಮಸಾಲೆ ಮಾಡ್ಕೊಂಮಿಡ ಅದಕ್ಕೆ ಮ ಹೆಂಗೆ ಮಾಡ್ತಾರೆ ಅಂತಂದರಲ್ಲಿ ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡುವರೆ ಗ್ಲಾಸ್ ನೀರು ಹಾಕೋತಾರೆ ನೆನ್ಸಿಟ್ಕೋತಾರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆಸಿಟ್ಕೊಂಡು ಆಮೇಲೆ ಅದಕ್ಕೆ ಹೆಂಗೆ ಮಾಡ್ತಾರಂದ್ರೆ ಫಸ್ಟು ಅವೆಲ್ಲ ಮಸಾಲೆಗಳು ಹಾಕಿ ಮಸಾಲೆ ಇರ್ತಾವಲ್ಲ ಇವು ಮೆಣಸಿನಕಾಯಿ ಆಮೇಲ ಇವು ಕೊತ್ಮಿರಿ ಆಮೇಲೆ ಇವು ಏನು ದಾಲ್ಚಿನ್ನಿ ಇವೆಲ್ಲ ಅವೆಲ್ಲ ಫಸ್ಟ್ ಕೊಬ್ಬರಿ ತುರಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇವೆಲ್ಲ ಫಸ್ಟ್ ಪೇಸ್ಟ್ ಮಾಡ್ಕೋತಾರೆ ಹಾಕೋ ಎಲ್ಲಿ ಮಿಕ್ಸಿಗೆ ಪೇಸ್ಟ್ ಮಾಡ್ಕೋತಾರೆ ಅದು ಪೇಸ್ಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡು ಹೆಂಗೆ ಮಾಡ್ಬೇಕಂದ್ರೆ ಫಸ್ಟ್ ಒಂದು ಕುಕ್ಕರ್ ತೊಗೊಂಡು ಅದರಲ್ಲಿ ಹೆಂಗೆ ಅಂದ್ರಪಾ ಫಸ್ಟ್ ಎಣ್ಣೆ ಕಾಯಿಸಿ ಇಲ್ಲ ತುಪ್ಪ ಜಾಸ್ತಿ ಹಾಕ್ಬೇಕಂದ್ರೆ ವೆಜಿಟೇಲ್ ಪಲಾವ್ಗಂದ್ರೆ ತುಪ್ಪ ತುಪ್ಪ ಇದ್ರೆ ಅದು ಭಾಳ ಚಂದ ಇರ್ತದದು ತುಪ್ಪ ಕಾಯ್ಸಕಿಟ್ಟು ಅದರಲ್ಲಿ ಒಂದ್ಸ್ವಲ್ಪ ಗೋಡಂಬಿಗಳೆಲ್ಲ ಚಂದ ಹುರ್ಕೊಂಡು ಆಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿ ನಂತರ ಅದಕ್ಕೆ ಚೆನ್ನ ಸ್ಲೋ ಫ್ಲೇಮಲ್ಲಿ ಇದು ಮಾಡಬೇಕು ಫ್ರೈ ಮಾಡಿ ನಂತರ ಇವು ಮೆಣಸಿನಕಾಯಿ ಗಿಣ್ಸಿನ್ಕಾಯಿ ಮಿಕ್ಸಿದಾಗೆ ಹಾಕೋಬೇಕು ಅದರಾಗ ಹಾಕೋಬಾಡ್ದು ಇದ್ರಾಗ ಹಾಕ್ಬಾಡ್ದು ಯಾಕಂದ್ರವು ವೇಸ್ಟ್ ಹೋಯ್ತವು ಅವು ಇವು ಮೆಣಸಿನಕಾಯಿ ರುಬ್ಕೊಂಡೇವಂದ್ರೆ ಅದು ಎಲ್ಲ ತಿನ್ನದ್ರಾಗ ಹೋಯ್ತವು ನಮ್ಮ ಹೊಟ್ಟೆಗೆ ಮೆಣ್ಸಿನ್ಕಾಯಲ್ಲಾದ್ರೆ ಹಾಕದ್ರೆ ಅದು ಸರಿಯಾಗಲ್ಲ ಬಟ್ ಇದ್ರಾಗ ಅದ್ರಾಗ ಫೋಣಿ ಹೊರ್ಳತ್ತಾರ ಏನು ಮಾಡ್ಬೇಕಂದ್ರೆ ಬ್ಯಾಡಗಿ ಮೆಣಸಿನಕಾಯಿ ಒಂದು ನಾಲ್ಕು ಆಮೇಲೆ ಕೊತ್ ಕಡಿ ಕಡಿ ಪತ್ತಾ ಹ್ಞೂ ಆಮೇಲೆ ಸಾಸ್ವಿ ಅಷ್ಟೇ ಜೀರ್ಗೆ ಭೀ ಮಿಕ್ಸಿದಾಗ ಹಾಕೋಬೇಕು ಹಾಂ ಅವೆಲ್ಲ ಹಾಕೊಂಡು ಇಕ್ಕೊಂ ಇದು ಮಾಡ್ಬೇಕು ಫೋಣಿ ಹೊಡಿಬೇಕು ಫೋಣಿ ಹೊಡೆದ್ಮೇಲೆ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಗೆ ಆಯ್ತವಲ್ಲ ಅವಾಗ ಏನು ಮಾಡ್ಬೇಕಂದ್ರದು ರುಬ್ಕೊಂಡಿದ್ದ ಮಸಾಲೆ ಇರ್ತದಲ್ಲ ಹ್ಞೂ ಅದರಾಗೆಲ್ಲ ಸ್ಲೋ ಫ್ಲೇಮ್ಲಿಂದ ಮಾಡ್ಬೇಕು ಅದು ಜಾಸ್ತಿ ಹಾಗೆ ದಪ್ಪ ಊರಿಲಿಂದ ಮಾಡ್ದ್ರೆ ಅದು ವಾಸನೆ ಹಸಿ ಹಸಿ ವಾಸನೆ ಬರ್ತದೆ ದಾಲ್ಚಿನ್ನಿದು ಅದೆಲ್ಲ ಅದು ವಾಸನೆ ಬರ್ಬಾರ್ದಂದ್ರೆ ಅದು ಸ್ಲೋ ಫ್ಲೇಮ್ದಾಗ ಅದು ತುಪ್ಪದಾಗೆಲ್ಲ ಹಿಂಗೆ ಇದು ಮಾಡ್ಕೋಬೇಕು ಮಾಡ್ಕೊಂಡು ಅವು ನೆನ್ಸಿಟ್ಟಿದ್ದು ಒಂದು ಒಂದು ಗ್ಲಾಸ್ ಅಕ್ಕಿ ಇರತ್ತಲ್ಲ ಒಂದು ಗ್ಲಾಸ್ ಅಕ್ಕಿಯಾಗ ಏನು ಮಾಡಬೇಕು ಎರಡು ಗ್ಲಾಸಿಂದ ಎರಡೂವರೆ ಗ್ಲಾಸ್ ನೀರು ಹಾಕ್ಬೇಕು ಏಕಂದ್ರೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಆಮೇಲೆ ಇನ್ನೂ ಅರ್ಧ ಗ್ಲಾಸ್ ಯಾಕಂತಂದ್ರೆ ಅವು ನೆಂತದ್ ಇವೆಲ್ಲ ಆಲೂಗಡ್ಡಿ ಆಮೇಲೆ ಇವು ಹೂಕೋಸು ಆಮೇಲೆ ಇವೆಲ್ಲ ಇರ್ತಾವಲ್ಲ ಅವೆಲ್ಲ ತರಕಾರಿ ಬೀನ್ಸು ಇವೆಲ್ಲ ಚಂದ ಉಕ್ಕಬೇಕಾದ್ರೆ ಕುದಿಬೇಕಾದ್ರೆ ಒಂದು ಅರ್ಧ ಅರ್ಧ ಕಪ್ ನೀರು ಇದು ಅರ್ಧ ಗ್ಲಾಸ್ ನೀರು ಹೆಚ್ಚಿಗೆ ಹಾಕಬೇಕು ಅವಕ್ಕೆ ಹಾಕಿದ ನಂತರ ಅದೇನು ಮಾಡ್ಬೇಕಂದ್ರೆ ಒಂದು ಮಸಾಲೆ ಮೇನ್ ಅದು ಎಣ್ಣೆ ಇದು ತುಪ್ಪದಾಗ ಚಂದಾಗಿ ಹುರ್ ಇದು ಮಾಡ್ಕೋಬೇಕು ಸೋ ಸ್ಲೋ ಫ್ಲೇಮಲ್ಲಿ ಮಾಡ್ಕೊಂಡ್ಮೇಲೆ ಅದು ಎಲ್ಲ ವಾಸನೆ ಹೋಯ್ತದದು ಅದು ಹೋದ ನಂತರ ಅಕ್ಕಿ ಹಾಕಬೇಕು ಅಕ್ಕಿ ಹಾಕಿ ನೀರು ಹಾಕಿ ಸ್ಲೋ ಫ್ಲೇಮ್ದಾಗ ಒಂದು ಮೂರು ವಿಸಿಲ್ ಇಲ್ಲ ನಾಲ್ಕು ಮೂರು ಜಾಸ್ತಿ ಆಯ್ತು ಮೂರು ವಿಸಿಲು ಸರಿಯಾಗಿ ಅದಕ್ಕೆ ಇದು ಮಾಡ್ಕೋಬೇಕು ಮಾಡ್ಕೊಂಡು ಮತ್ತು ಆಮೇಲೆ ಅದರ ಜೊತೆ ಮಾಡ್ಕೊಂಡು ಮೂರು ವಿಸಿಲ್ ಆದ ನಂತರ ಅದು ತೆಗಿಬಾಡ್ದು ಅದಕ್ಕೆ ಸ್ವಲ್ಪ ಹಾಗೆ ಇಕ್ಬೇಕದು ಇದು ಹಿಡ್ಕ ಹವಾ ಎಲ್ಲ ತೊಕೊಬೇಕದು ಚಂದ ಒಮ್ಮಿದೊಮ್ಮೆ ತೆಗ್ದ್ರೆ ಅದು ಸರಿ ಅನ್ಸಲ್ಲ ಹಿಂಗೆ ಕುಕ್ಕರ್ ಆರಿಸಿ ಮೂರು ವಿಸಿಲ್ ಆದ ನಂತರ ತೆಗಿಬಾರ್ದದು ಅದಕ್ಕೆ ಹಾಗೆ ಇಕ್ಕಿ ಒಂದು ತಣ್ಣಗೆ ಒಂದು ಅಂದರೆ ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷ ಇಟ್ಟು ಅದರ ಜೊತೆ ಕಾಂಬಿನೇಷನ್ ಏನಂದರೆ ಅದು ಇದು ಅಂತೆವಲ್ಲ ಸಲಾಡ್ ಅಂತೆವಲ್ಲ ಅದರ ಜೊತೆ ಇರ್ತದದು ಸಲಾಡ್ ಅಂದ್ರೆ ಒಂದು ಕಡೆ ಕಟ್ ಮಾಡ್ಕೋಬೇಕು ಯಾವ್ದು ಇವ್ದು ಸೌತೆಕಾಯಿ ಆಮೇಲೆ ಈರುಳ್ಳಿ ಆಮೇಲೆ ಇವು ಕ್ಯಾರೊಟು ಆಮೇಲೆ ಒಂದೆರಡು ಹಸಿ ಮೆಣಸಿನಕಾಯಿ ಸಾಕು ಆಮೇಲೆ ಉಪ್ಪು ಆಮೇಲೆ ಸ್ವಲ್ಪ ಮೊಸರು ಆಮೇಲೆ ಒಂದು ಶೇಂಗ ಹಿಂಡಿ ಅವೆಲ್ಲ ಇದು ಕಟ್ ಮಾಡ್ಕೊಂಡು ಅದು ಸ್ಲೋ ಫ್ಲೇಮ್ದಾಗ ಇದು ಇರ್ತೇವಲ್ಲ ಬಿಡ್ತೇವಲ್ಲ ಅದು ಸನೆದೆಲ್ಲ ಕಟ್ ಮಾಡ್ಕೊಂಡು ಅದರ ಜೊತೆ ಸಲಾಡ್ ಮಾಡ್ದ್ರೆ ಅದು ತುಂಬ ಒಳ್ಳೆಯದು ಹೆಂಗಂತಂದ್ರದು ಒಂಥರ ಟೇಸ್ಟೇ ಬೇರೇದು ಬರ್ತದದು ಅವೆಲ್ಲ ಕಟ್ ಮಾಡ್ಕೊಂಡು ಟೊಮೆಟೋ ಒಂದೆರಡು ಟೊಮೆಟೋ ಹಾಕಬೇಕು ಅವೆಲ್ಲ ಟೊಮೆಟೋ ಹಾಕಿ ಒಂದ್ಸ್ವಲ್ಪ ಮೊಸ್ರಿನಾಗ ಹಾಕಿ ಅದು ಸಲಾಡು ಮಿಕ್ಸ್ ಮಾಡ್ಬೇಕು ಒಳ್ಳೇದು ಅಷ್ಟೊತ್ತಲ್ಲಿ ಇದು ಆಗ್ತದೆ ಇದು ವೆಜಿಟೇಬಲ್ ಪಲಾವ್ ಆವಾಗ ರೆಡಿ ಆಗ್ತದೆ ಆವಾಗ ತೆಗ್ದು ನಂತರ ಅದಕ್ಕೆ ಹಿಂಗೆ ಬಿಸಿ ಬಿಸಿದು ಇದ್ರೆ ಸರಿ ಅಲ್ಲ ಅದಕ್ಕೆ ಸ್ವಲ್ಪ ಮೇಲಿಂದ ಮತ್ತೆ ಒಂದು ಒಂದು ಚಮಚ ಅಲ್ಲದೆ ಎರಡು ಚಮಚ ಅದಕ್ಕೆ ಮತ್ತೆ ತುಪ್ಪ ಸವರಿ ಬೇಕು ಚಂದ ತುಪ್ಪ ಸವರಿ ಎಲ್ಲ ಮಾಡಿ ಭೀ ಕೆಳಗೆ ಮೇಲೆ ಎಲ್ಲ ಮಾಡಿ ಅದಕ್ಕೆ ಇದು ಮಾಡಬೇಕು ಮಾಡಿದ ನಂತರ ಅದು ಇವಾಗ ಟೇಸ್ಟು ಒಂಥರ ತಿನ್ನೋ ಅನ್ ಅಂದರೆ ಯಾವ ಟೈಪ್ ಹೋಟೆಲ್ ಸ್ಟೈಲಾ ಅಂತ ಅಂದಂಗ್ಲ ಆ ಟೈಪ್ ಅದು ಟೇಸ್ಟ್ ಬರ್ತದೆ ಈ ಕಡೆನೂ ಮಾಡ್ತಾರೆ ಬಟ್ ಅದಕ್ಕೆ ಹೆಚ್ಚಿಗೆ ಅದಕ್ಕೆ ಮಾಡೋದ್ ಬೇರೆ ಬಟ್ ಅದನ್ನು ಅದು ನಂಗೆ ಭಾಳ ಇಷ್ಟ ಆಯಿತು ಇನ್ನು ಭಾಳ ತಿನ್ಬೇಕು ಅನಿಸ್ತದೆ ನಾನು ಅವಾಗವಾಗ ನೋಡ್ತೀನಿ ತಪ್ಪು ತಪ್ದ್ರು ಮತ್ತೆ ಇದು ಭಟ್ ಆ್ಯಂಡ್ ಭಟ್ ಚಾನೆಲ್ ಯೂಟ್ಯೂಬ್ ಚಾನೆಲ್ದಾಗ ನೋಡಿ ಮತ್ತೆ ನಾ ಮಾ ಮತ್ತೆ ಮತ್ತೆ ಅದನ್ನು ಮಾಡ್ಕೋತೀನಿ ವಾರದಲ್ಲೊಂದು ಒಂದ್ಸತಿ ಅಥವಾ ಎರಡು ಸತಿ ಯಾವಾಗಲೂ ಮಾಡ್ಕೊತೀನಿ ಅದು ನಂಗೆ ತುಂಬ ಇಷ್ಟ ಆಗ್ಯದ ನಂಗೆ ಭಾಳ ಖುಷಿ ಆಗ್ಯದ ಅದನ್ನು ನೋಡಿ ಚೆ ಇದನ್ನು ನೋಡಿ ಅದು ಅಡುಗೆ ನೋಡಿ ಅದು ನಂಗೆ ಹೊಸ ಅನುಭವ ಸಿಕ್ಕ್ಯದ ಇಲ್ಲಿ ನಮ್ಮ ಫ್ರೆಂಡ್ಸ್ಗಳಿಗ್ನೂ ಎಲ್ಲರೂ ಹೇಳ್ತೀನಿ ಅದು ಮಾಡ್ಕೋ ಅಂತ ಅದು ತುಂಬ ಚಂದಿರ್ತದದು